ನನ್ನ ಮೇಲೆ ಪ್ರಭಾವ ಬೀರಿದ ಪುಸ್ತಕವೆಂದರೆ ವಿವೇಕಾನಂದ ಆತ್ಮಚರಿತ್ರೆ ಆ ಆತ್ಮಚರಿತ್ರೆಯಲ್ಲಿ ಅವರ ಆದರ್ಶಗಳು ಅವರ ಮೌಲ್ಯಗಳು ಅವರ ಸಂಕೇತಗಳು ಅವರ ನಿರ್ದಿಷ್ಟ ನಿರ್ಧಾರಗಳು ಪ್ರಬಲವಾದದ್ದು ಪ್ರಬಲವಾದದ್ದು ಆಗ ನಾನು ಆ ಪುಸ್ತಕವನ್ನು ಓದುವಾಗ ಅವರ ಜೀವನ ಚರಿತ್ರೆಯಲ್ಲಿ ಅನೇಕ ಅಂಶಗಳನ್ನು ನಾನು ಗಮನಿಸಿದ್ದೇನೆ ಹಾಗೂ ಅನೇಕ ವಿಷಯಗಳನ್ನು ಓದಿದ್ದೇನೆ ಆ ವಿಷಯಗಳಲ್ಲಿ ನಾನು ಓದಿದ ನಂತರ ನನಗೆ ನನಗೆ ನನ್ನ ಮೇಲೆ ಪ್ರಭಾವ ಬೀರಿದೆ ಸ್ವಾಮಿ ವಿವೇಕಾನಂದ ನರೇಂದ್ರ ದತ್ತ ಅವರ ಸ್ವಾ ಬಾಲ್ಯದ ಚರಿತ್ರೆ ಆಗಿರಬೋದು ಅವರ ಅಮೇರಿಕಾದಲ್ಲಿ ಒಂದು ಪುಟ್ಟ ಭಾಷಣವನ್ನು ಮಾಡಿದರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಸಹೋದರ ಮತ್ತು ಸಹೋದಿಯರೇ ಇಂತಹ ಒಂದು ಭಾಷಣವನ್ನು ಮಾಡಿದರು ಆ ಸ್ಪೀಚ್ ಕೇಳಿದ ನಂತರ ಒಬ್ಬ ವಿವೇಕಾನಂದ ಒಬ್ಬ ವ್ಯಕ್ತಿ ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಎಂಬ ಧ್ಯೇಯ ವ್ಯಾಖ್ಯೆಯಿಂದ ನನ್ನನ್ನು ಪ್ರಭಾವ ಬೀರಿತು ನಾನು ಏಕೆ ಸಾಧಿಸಬಾರದು ಎಂಬ ಛಲ ಬರುತ್ತೆ ಹಾಗೂ ಓದುವ ಆಸಕ್ತಿಗಳನ್ನು ಉಂಟಾಗುತ್ತೆ ಅನೇಕ ವಿಷಯಗಳನ್ನು ಅವರಿಂದ ಕಲಿಯಬಹುದು